ನೋಡಿರಿ ಹಶು ಅನ್ನೋದು ಯಾರ್ಗೂ ತಡ್ಕೊಳಕ್ಕಂತು ಆಗೋದಿಲ್ಲ ನನಗಂತು ಮೊದಲೇ ಆಗೋದಿಲ್ಲ ಸೊ ಎಲ್ಲರೂ ಏನು ಮಾಡಬೇಕು ಟೈಮ್ ಟೈಮ್ ಸರಿ ಊಟ ಮಾಡಬೇಕು ಅದು ಆರೋಗ್ಯಕ್ಕೂ ಒಳ್ಳೆಯದಿರ್ತೈತಿ ಸೊ ನಾನೇನು ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಟಿಫಿನ್ನು ಆಮೇಲೆ ಮಧ್ಯಾಹ್ನ ಊಟ ಆಮೇಲೆ ರಾತ್ರಿ ಊಟ ಈ ಥರ ಮಾಡ್ತೀನಿ ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸು ಮಾಡಿರ್ತೀನಿ ಆದ್ರ ಬೆಳಗ್ಗೆ ಅಂತು ಕಂಪಲ್ಸರಿ ನಮ್ಮ ಮನೆಗಂತು ಎರಡು ದಿನಕ್ಕೆ ಒಂದು ಸಲ ಉಪ್ಪಿಟ್ಟು ಇರಬೇಕು ಕಂಪಲ್ಸರಿ ಯಾಕಂದ್ರೆ ನಮ್ಮ ಮನೆವ್ರಿಗೆ ಉಪ್ಪಿಟ್ಟು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಉಪ್ಪಿಟ್ಟು ಹೆಂಗೆ ಮಾಡ್ತೀನಿ ಅಂತಂದ್ರೆ ನಾನು ಮೊದಲು ರವೆ ಹುರ್ಕೊತೀನಿ ಅದ್ರಾಗ ಅದು ಮ ನಮ್ಮ ಜೋ ಗೋಧಿ ಇದು ರವೆ ಇತ್ತಂದ್ರಂತೂ ಭಾಳ ರುಚಿ ಆಕೈತಿ ಆ ರವೆ ಫಸ್ಟ್ ಏನು ಮಾಡ್ತೀನಿ ಹುರ್ಕೊತೀನಿ ಹುರ್ಕೊಂಡು ಏನು ಮಾಡ್ತೀನಿ ಆಮೇಲೆ ಒಂದು ಕಡೆ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಉಳ್ಳಾಗಡ್ಡಿ ಸ ಸಾಸ್ವೆ ಜೀರ್ಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬ್ರಿ ಇವನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಮೇಲೆ ಅದಕ್ಕೆ ಜಾಸ್ತಿ ಶೇಂಗಾನೂ ಹಾಕ್ತೀನಿ ಫ್ರೈ ಮಾಡ್ಯಾಗಿಂದ ಏನು ಮಾಡ್ತೀನಿ ಅದಕ್ಕೆ ಹುಣ್ಸೆಹಣ್ಣು ರಸ ಹಿಂಡ್ತೀನಿ ಹುಣ್ಸೆಹಣ್ಣು ರಸ ಹಿಂಡಿ ಸ್ವಲ್ಪ ಫ್ರೈ ಆಗಿಂದ ನೀರು ಹಾಕ್ತೀನಿ ನೀರು ಹಾಕಿ ಅದು ಕುದಿತಿದ್ದ ತಕ್ಷಣ ಏನು ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಉಪ್ಪು ಬೆಲ್ಲ ಕೊತ್ತಂಬ್ರಿ ಹಾಕಿ ಚಂದ ಕುದಸ್ತೀನಿ ಅದಾಗಿಂದ ಅದೇನು ಹುರ್ಕೊಂಡಿದ್ದು ರವೆ ಇರತ್ತಲ್ಲ ಈ ಹುರ್ದಿದ್ದು ರವೆನ ಅದಕ್ಕೆ ಹಾಕ್ತೀನಿ ಹಾಕಿ ಚಂದ ಕೈ ಆಡ್ಸ್ತೀನಿ ಕೈ ಆಡಿಸಿ ಆಗಿಂದು ಏನಾಕ್ತೈತಿ ಅದರ ಮ್ಯಾಗೆ ಮುಚ್ತೀನಿ ಮುಚ್ಚಿಂದು ಒಂದೈದು ನಿಮಿಷ ಬಿಡ್ತೀನಿ ಅದಲ್ಲೇ ಚಂದ ಉಮ್ಗೊಳಕ್ಕೆ ಬಿಡ್ತೀನಿ ಅದನ್ನು ಬಿಟ್ಟಿಂದು ಏನಾಕ್ತೈತಿ ಆಮೇಲೆ ಗ್ಯಾಸ್ ಆಫ್ ಮಾಡ್ತೀನಿ ಆವಾಗ ಏನಾಕ್ತೈತಿ ಉಪ್ಪಿಟ್ಟು ರೆಡಿ ಆಕೈತಿ ನೋಡಿ ನಮ್ಮ ಮನ್ಯಾಗಂತೂ ನಮ್ಮ ಮನೆವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಉಪ್ಪಿಟ್ಟು ಉಪ್ಪಿಟ್ಟು ಆ ಉಪ್ಪಿಟ್ಟು ಅಷ್ಟೇ ಅಂದ್ರೆ ಉಪ್ಪಿಟ್ಟು ಜೊತೆನು ಮತ್ತು ಏನೂ ಮಾಡ್ತೀನಿ ಅದರ ಜೊತೆ ಎಲ್ಲ ಹಸಿ ತರಕಾರಿನೂ ಹೋಗಲಿ ಹೊಟ್ಟೆ ಒಳಗೆ ಹಸಿದು ಹೋಗಲಿ ಅಂತೇಳಿ ಏನು ಮಾಡ್ತೇನೆ ಜೊತೆ ಸಲಾಡ್ಸು ರೆಡಿ ಮಾಡ್ತೀನಿ ಸಲಾಡ್ಸ್ ಅಂದ್ರೆ ಇವು ಕ್ಯಾರೆಟು ಸೌತೆಕಾಯಿ ಇವನ್ನೆಲ್ಲ ತೊಳ್ದು ಹೆಚ್ಚಿಡ್ತೀನಿ ಆಮೇಲೆ ಮೆಂತ್ಯೆ ಪಲ್ಲೆ ಇತ್ಲ್ ಮೆಂತ್ಯೆ ಪಲ್ಲೆನೂ ತೊಳೆದು ತೊಳ್ದು ಇಡ್ತೀನಿ ಸೊ ಬರೀ ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟು ಅಷ್ಟೇ ಅಲ್ಲ ಉಪ್ಪಿಟ್ಟು ಜೊತೆ ಇವೆಲ್ಲ ಸಲಾಡ್ಸೂನು ನಾನು ರೆಡಿ ಮಾಡಿಕೊಡ್ತೀನಿ ಇನ್ನೇನು ಮಧ್ಯಾಹ್ನ ಊಟದ್ದು ಊಟದ್ದಂದರೆ ಮಧ್ಯಾನ್ಕೆ ಏನಂದ್ರೆ ಕಂಪಲ್ಸರಿ ರೊಟ್ಟಿ ಅಥವಾ ಚಪಾತಿ ಕಂಪಲ್ಸರಿ ಬೇಕು ನಮ್ಮ ಮನ್ಯಾಗ ಆದ್ರೆ ನನ್ನ ಮಗಲಿಗಂತು ರೊಟ್ಟಿ ಚೌಳಿಕಾಯಿ ಪಲ್ಯ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಕೆಗೆ ರೊಟ್ಟಿ ಜೋಳದ ರೊಟ್ಟಿ ಚೌಳಿಕಾಯಿ ಪಲ್ಯ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಕಿಗೆ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡ್ತೀನಿ ಅಂತಂದ್ರೆ ನಾ ಚೌಳಿಕಾಯಿ ಎಲ್ಲ ಮೊದ್ಲು ಸ್ವಚ್ಛಾಗ ತೊಳೆದು ಅವನ್ನ ಸೋಸಿಟ್ಕೊಂಡಿರ್ತಿನ್ ಸ್ವಲ್ಪ ಒರೆಸಿ ತೊ ಸೋಸಿಟ್ಕೊಂಡಿರ್ತಿನಿ ಅವ್ನೇನು ಮಾಡ್ತೀನಿ ಚಂದಗೆ ಹುರಿತೀನಿ ಅವನ್ನ ಚೌಳಿಕಾಯಿ ಹುರದೇನು ಮಾಡ್ತೀನಿ ಆಮೇಲೆ ಎಣ್ಣೆ ಕಾಯಕ್ಕಿಟ್ಟು ಜೀರ್ಗ್ ಸಾಸ್ವೆ ಉಳ್ಳಾಗಡ್ಡಿ ಕೊತ್ತಂಬ್ರಿ ಕರಿಬೇವು ಹಾಕಿ ಆಮೇಲೆ ಚೌಳಿಕಾಯಿ ಹಾಕಿ ಆಮೇಲೆ ಖಾರ ಉಪ್ಪು ನಿಂಬೆಹಣ್ಣು ಸಕ್ಕರೆ ಹಾಕಿ ಸ್ವಲ್ಪ ಸ್ವಲ್ಪ ಹೊತ್ತನ ಚಂದ ಫ್ರೈ ಮಾಡ್ತೀನಿ ಮತ್ತು ಎಣ್ಣೆಯಾಗ ಫ್ರೈ ಮಾಡಿ ಒಂದೈದು ನಿಮಿಷ ಮುಚ್ಚಿಟ್ತು ಹೀಗ್ ಇಟ್ಬಿಡ್ತೀನಿ ಆವಾಗ ಏನಾಕ್ತೈತಿ ಚೌಳಿಕಾಯಿ ಪಲ್ಲೆ ರೆಡಿ ಆಗಿಬಿಡ್ತೈತಿ ಹಿಂಗೆ ಮಾ ಹಿಂಗೆ ಚೌಳಿಕಾಯಿ ಪಲ್ಲೆ ರೊಟ್ಟಿ ಅದು ನಮ್ಮ ಮನ್ಯಾಗ ನಮ್ಮ ಮಗ್ಳಿದಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಸಂಜೆ ಮುಂದೇನು ಮಾಡ್ತೀನಿ ಆಮೇಗ ಹುಡುಗರು ಸ್ಕೂಲಿಂದ ಬಂದಿರ್ತಾವಲ್ಲ ಸಂಜೆ ಮುಂದೆ ಅವಕ್ಕೆ ಸ್ನ್ಯಾಕ್ ಏನು ಸ್ನ್ಯಾಕ್ಸ್ ಏನರೂ ಬೇಕಾಗಿರ್ತೈತೆ ಅವಕ್ಕೆ ಆವಾಗ ಅವ್ರಿಗೇನು ಮಾಡ್ತಿನಂತಂದ್ರೆ ಗೋಬಿ ಮಂಚೂರಿ ಆರ ಮಾಡಿರ್ತೀನಿ ಅಥವಾ ಮಸಾಲೆ ಪಾಪಡರೂ ಮಾಡಿರ್ತೀನಿ ಅಥವಾ ಏನರೂ ಚುರ್ಮುರಿ ಇಂಥವೇನರೂ ಸಂಜೆ ಮುಂದೆ ಸ್ನ್ಯಾಕ್ಸ್ ಮಾಡಿರ್ತೀನಿ ಸಂಜೆ ಮುಂದೆ ಸ್ನ್ಯಾಕ್ಸ್ ಮಾಡಿರ್ತೀನಿ ಅಥವಾ ವ ಇನ್ನು ಇಂಥ ಗೋಬಿ ಮಂಚೂರಿ ಇಂಥವೆಲ್ಲ ಏನು ಮಾಡ್ತೀನಿ ವಾರಕ್ಕೊಮ್ಮೆ ಅಥವಾ ಯಾವಾಗರೂ ಒಂದು ಹದಿನೈದು ದಿವ್ಸಕೊಮ್ಮೆ ಹಿಂಗೆ ಮಾಡಿರ್ತೀನಿ ಸೊ ಹಿಂಗಾಗಿ ನನ್ನ ಮಕ್ಳಗೆ ಹೊರಗಿನ್ಕಿಂತ ನಾನು ಮನ್ಯಾಗ ಮಾಡಿದ್ದೇನ ಭಾಳ ಇಷ್ಟ ಆಕೈತೆ ಅವ್ರಿಗೆ ಆಮೇಲೆ ರಾತ್ರಿ ಏನಿರ್ತೈತಿ ಅನ್ನ ಸಾರು ಅನ್ನ ಟೊಮೆಟೋ ಸಾರು ಅಥವಾ ಅನ್ನ ಬ್ಯಾಳೆ ಸಾರು ಈ ಥರ ಹಿಂಗೆ ಮಾಡಿರ್ತೀನಿ ಸು ಅಂದರೆ ಏನಾಕೈತೆ ಮಕ್ಳಗೆ ಮನ್ಯಾಂದು ಊಟ ಮಾಡ್ಸೋದ್ರಿಂದ ಮನ್ಯಾಂದು ಹೆಲ್ದಿ ಫುಡ್ನೂ ಇರುತ್ತೆ ಆಮೇಲೆ ಹೊರಗಿಂದು ಮನ್ಯಾಗ ನಾವೆಲ್ಲ ಈ ರೀತಿ ಮಾಡಿಕೊಟ್ರೆ ಏನಾಕೈತಿ ಅವ್ಕೆ ಹೆಲ್ದಿನೂ ಇರ್ತೈತಿ ಹೊರಗಿಂದು ತಿನ್ನಕ್ಕ ಇಷ್ಟನೂ ಪಡೊಂಗಿಲ್ಲ ಹೊರ್ಗಿಂದು ತಿನ್ನಾಕ್ಕ ಇಷ್ಟನೂ ಪಡೊಂಗಿಲ್ಲ ಸೊ ಅದು ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಮನ್ಯಾಗಿಂದೇನ ಆದಷ್ಟು ಮಾಡಕ್ಕ ಪ್ರಯತ್ನ ಮಾಡ್ತೀನಿ ಅದ್ರಾಗನ ಈ ಗೋಬಿ ಮಂಚೂರಿ ಅದು ಹೆಂಗೆ ಮಾ ಹೆಂಗೆ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಗೋಬಿ ತೊಗೊಂಡು ಸ್ವಚ್ಛಾಗಿ ಎಲ್ಲ ತೊಳ್ದು ಒಂದು ಬಿಸ್ನೀರಾಗ ಹಾಕಿ ಉಪ್ಪು ಹಾಕಿ ಅರ್ಷಿಣ ಹಾಕಿ ಇಟ್ಬಿಡ್ತೇನೆ ಅದನ್ನು ಫಸ್ಟಿಗೆ ಇತ್ತು ಏನು ಮಾಡ್ತೀನಿ ಅದೆಲ್ಲ ಹಿಂಗೆ ಅಂದ್ರೆ ಎಲ್ಲ ಅದೆಲ್ಲ ಕೆಮಿಕಲ್ ಹೊಡ್ದಿದ್ದು ಅದೆಲ್ಲ ಹೋಗಲಿ ಹುಳ ಇದ್ದಿದ್ದೆಲ್ಲ ಸಾಯಲಿ ಅಂತೇಳಿ ಫಸ್ಟ್ ಇಟ್ಬಿಟ್ಟಿರ್ತೀನಿ ಅದನ್ ಇಟ್ಟು ಆಮೇಲೆ ಏನು ಮಾಡ್ತೀನಿ ಸ್ವಲ್ಪೊತ್ತಾಗಿಂದು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಏನು ಮಾಡ್ತೀನಿ ಸ್ವಚ್ಛ ಚಂದಾಗೆಲ್ಲ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ತೀನಿ ನಾನು ಕಟ್ ಮಾಡಿಂದೇನು ಮಾಡ್ತೀನಿ ಆಮೇಲೆ ಅದನ್ನು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಅದಕ್ಕೆ ಕಾರ್ನ್ ಫ್ಲೋರು ಮ ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಹಾಕಿ ಚಂದಾಗಿ ಕೈಲೇ ಕಲಸ್ತೀನಿ ಅದನ್ನು ಆಮೇಲೆ ಏನು ಮಾಡ್ತೀನಿ ಒಂದು ಕಡೆ ಡೀಪ್ ಫ್ರೈಗೆ ಎಣ್ಣೆ ಕಾಯಕ್ಕೆ ಇಡ್ತೀನಿ ನಾನು ಆಮೇಲೆ ಏನು ಮಾಡೋದು ಎಣ್ಣೆ ಚಂದ ಕಾದಿಂದ ಆ ಗೋಬಿ ಏನೈತಲ್ಲ ಆ ಗೋಬಿನ ಚಂದ ಒಂದೊಂದು ಒಂದೊಂದು ಬಿಡಿಸಿ ಬಿಡಿಸಿ ಹಾಕ್ತೀನಿ ನಾನು ಹಾಕಿ ಅವೆಲ್ಲ ಚಂದ ಫ್ರೈ ಆಗಿರೋದ ಒಂದು ಕಡ್ತ ತೊಕೊಂಡು ಇಟ್ಕೊತೀನಿ ನಾನು ಇಟ್ಟುಕೊಂಡು ಮತ್ತೊಂದು ಕಡೆ ಏನು ಮಾಡಬೇಕು ಮತ್ತೊಂದು ಬಾಂಡೆ ಒಳಗೆ ಎಣ್ಣೆ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಕಾಯಕ್ಕಿಟ್ಟು ಏನು ಮಾಡೋದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳೋದು ಆಮೇಲೆ ದೊಡ್ಡ ಮೆಣಸಿನ್ಕಾಯಿನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳೋದು ಹಾಕೊಂಡು ಸಂದ್ ಚಂದಾಗಿ ಫ್ರೈ ಮಾಡೋದು ಆಮೇಲೆ ಅದಕ್ಕೇನು ಮಾಡೋದು ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ರೆಡ್ ಚಿಲ್ಲಿ ಸಾಸು ಆಮೇಲೆ ಒಂದು ಟೊಮೆಟೋ ಸಾಸ್ ಹಾಕಿ ಚಂದಾಗ ಫ್ರೈ ಮಾಡೋದು ಮಾಡ್ಯಾಗಿಂದ ಇವ್ನೇನೇನು ನಾವೇನು ಕರ್ದು ಇಟ್ಕೊಂಡಿರ್ತೀವಲ್ಲ ಎಣ್ಯಾಗ ಗೋಬಿ ಆ ಗೋಬಿನ ತೊಗೊಂಡು ಅದರಾಗ ಹಾಕಿ ಒಂದು ಸ್ವಲ್ಪೊತ್ತು ಚಂದಾಗಿ ಕೈ ಆಡಿಸೋದು ಅವನ್ನು ಕೈ ಆಡಿಸಿ ಮ್ಯಾಗ ಒಂದ್ಸೊಲ್ವ ಕೊತ್ತಂಬ್ರಿ ಹಾಕ್ಬಿಟ್ರಂದ್ರೆ ಗೋಬಿ ರೆಡಿ ಆಗ್ಬಿಡ್ತದೆ ಸೊ ಹಿಂಗೆ ನಮ್ಮ ಮನ್ಯಾಗ ನಮ್ಮ ಅಮ್ಮ ನಾ ಮಾಡೇ ಮಾಡ್ತೀನಲ್ಲ ಮಕ್ಕಳಿಗೆ ಹೊರಗೆ ತಿನ್ನುದು ಬೇಡ ಛಲೋ ಇರೋಂಗಿಲ್ಲ ಅಷ್ಟು ಅಂತೇಳಿ ಅದಕ್ಕೆ ನಾನೇನು ಮಾಡ್ತೀನಿ ಮನ್ಯಾಗ ಮಾಡಿ ಕೊಟ್ಬಿಡ್ತೀನಿ ಅವಕ್ಕೆ ಆಮೇಲೆ ಅದ್ರ ಜೊತೆ ಇಂಥವು ಅಂದ್ರೆ ಇನ್ನೂ ಸ್ವಲ್ಪ ಇಂಟ್ರಸ್ಟ್ ಬರಲಿ ಹುಡ್ಗುರಿಗೆ ತಿನ್ನಕ್ಕ ಅಂತ ಏನು ಮಾಡಿರ್ತೀನಿ ಸ್ವಲ್ಪ ಗ್ರೀನ್ ಸಲಾಡ್ಸ್ ಒಳಗೇನ ಏನು ಮಾಡಿರ್ತೀನಿ ಅವನ್ನು ಸ್ವಲ್ಪ ಚಂದದ ಡಿಸೈನ್ ಡಿಸೈನಾಗಿ ಸೌತೆಕಾಯಿ ಗಜ್ಜರಿ ಇಂಥವೆಲ್ಲ ಏನಿರ್ತಾವೆ ಟೊಮೆಟೋ ಉಳ್ಳಾಗಡ್ಡಿ ಇವನ್ನೆಲ್ಲ ಚಂದಾಗ ಡಿಸೈನ್ ಡಿಸೈನ್ ಮಾಡಿ ಕಟ್ ಮಾಡಿ ಇಡ್ತಿನಂದ್ರೆ ಹುಡ್ಗುರಿಗೂನು ತಿನ್ನಕ್ಕ ಮನಸ್ಸು ಬರ್ತೈತಿ ಇಂಟ್ರಸ್ಟ್ ಬರ್ತೈತೆ ಹುಡ್ಗುರಿಗೆ ತಿನ್ನಕ್ಕ ಅದ್ರ ಸಂಬಂಧ ಏನು ಮಾಡ್ತೀನಿ ಇಂಥವ್ನ ಎಲ್ಲನೂ

ತಿಂದಂಗೂ ಆಗಿರಬೇಕು ಎರಡೂ ಆಗಿರಬೇಕು ಯಾಕಂದ್ರೆ ಮಕ್ಕಳ ಮನಸ್ಸು ಹೆಂಗಿರ್ತೈತಿ ಮಕ್ಕಳು ಮಕ್ಕಳಲ್ಲ ಅವು ಅವು ಬರೇ ಅಂಥವು ಸ್ನ್ಯಾಕ್ಸ್ ತಿಂದೆಯಾ ಅಂಥವು ತಿಂದೆಯಾ ಇಂಥವು ತಿಂದೆಯಾ ಅಂತ ಕೇಳ್ತಿರ್ತಾರೆ ನಮಗೆ ಏನಾಗಿರಬೇಕು ಅವ್ರ ಮನಸ್ಸನ್ನು ನೋವಾಗಿರ್ಬಾರ್ದು ಆಮೇಲೆ ಈ ಕಡೆ ಹೆಲ್ದಿ ಫುಡ್ಡೂ ಹೋಗಿದಂಗಾಗಿರಬೇಕು ಅದಕ್ಕೆ ಏನು ಮಾಡ್ತೀನಿ ಅಂಥವೆಲ್ಲ ಕಟ್ ಮಾಡಿ ಚಂದಾಗಿ ನೀಟಾಗಿ ಕೊಟ್ವಿ ಅಂದ್ರೆ ಅವಕ್ಕೆ ಇಂಟ್ರಸ್ಟ್ ಬರ್ತೈತಿ ಅದ್ರ ಜೊತೆ ಅವನ್ನು ಅವನ್ನು ತಿಂತಾನ ಅವನ್ನು ತಿಂತಾರವ್ರು ಆಮೇಲೆ ರಾತ್ರಿ ಅಂತು ಅನ್ನ ಸಾರು ಅನ್ನ ಟೊಮೆಟೋ ಸಾರು ಅಥವಾ ಅನ್ನ ಬ್ಯಾಳೆ ಸಾರು ಈ ಥರ ಹಿಂಗೆ ಮಾಡ್ತೇನೆ ನಾನು ಅನ್ನ ಟೊಮೆಟೋ ಸಾರು ಅಂತಂದ್ರೆ ಟೊಮೆಟೋ ಏನು ಮಾಡ್ತೀನಿ ಫಸ್ಟಿಗೆ ಹುರ್ಕೊತೀನಿ ಚಂದಾಗಿ ಎಣ್ಣೆ ಹಾಕಿ ಹುರ್ಕೊಂಡು ಅವ್ನೇನು ಮಾಡ್ತೀನಿ ಮಿಕ್ಸಿ ಮಾಡ್ತೇನೆ ನಾ ಮಿಕ್ಸಿ ಮಾಡಾಗಿಂದು ಏನಾತು ಮಾಡ್ತೀನಿ ಒಂದು ಬುಟ್ಯಾಗ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಜೀರ್ಗೆ ಸಾಸ್ವೆ ಹಾಕಿ ಬೆಳ್ಳುಳ್ಳಿ ಕುಟ್ಟಿ ಹಾಕ್ಬೇಕದಕ್ಕೆ ಬೆಳ್ಳುಳ್ಳಿ ಕುಟ್ಟಿ ಹಾಕಿಂದು ಏನಾಕೈತಿ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಿಂದು ಆಮೇಲೆ ಏನು ಮಾಡ್ತೀನಿ ಕರ್ಬೇವು ಹಾಕ್ತೀನಿ ಕರ್ಬೇವು ಹಾಕಿಂದು ಅದೇನು ಸ್ವಲ್ಪ ಅರ್ಷ್ಣದ ಪುಡಿ ಹಾಕೊತೀನಿ ಆಮೇಲೆ ಅದೇನು ಮಿಕ್ಸಿ ಮಾಡ್ಕೊಂಡಿರ್ತೀನಲ್ಲ ಟೊಮೆಟೋ ಆ ಪೇಸ್ಟನ್ನು ಅದಕ್ಕೆ ಹಾಕ್ತೀನಿ ಆ ಪೇಸ್ಟನ್ನು ಹಾಕಿದ ಕೂಡಲೇ ಏನಾಕೈತಿ ಸ್ವಲ್ಪೊತ್ತನ ಚಂದಾಗಿ ಎಣ್ಣೆಯಾಗ ಹುರಿಬೇಕದನ್ನು ಮತ್ತೊಂದು ಸ್ವಲ್ಪ ಅದನ್ನು ಪೇರ ಪೇಸ್ಟ್ ಹಾಕ್ಕೊಂಡಿರ್ತೇವಲ್ಲ ಅದಕ್ಕೆ ಹುರ್ದಿಂದು ಏನಾಕೈತಿ ಆಮೇಲೆ ಅದೆಲ್ಲ ಎಣ್ಣೆ ಎಲ್ಲ ಸೈಡಿಗೆಲ್ಲ ಬಿಟ್ಕೊಂಬಿಡ್ತೈತದು ಸೈಡಿಗೆ ಬಿಟ್ಕೊಂಡಿದ್ದದಕ್ಕೆ ಏನು ಮಾಡ್ತೀನಿ ಖಾರ ಪುಡಿ ಉಪ್ಪು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ನೀರು ಹಾಕ್ತೀನಿ ಅದ್ಕೆ ಎಷ್ಟು ಬೇಕು ಅಷ್ಟು ಅದಕ್ಕೆ ಹಾಕಿ ಸ್ವಲ್ಪ ಸಕ್ರೆನು ಹಾಕ್ಕೊಬೇಕದಕ್ಕೆ ಆಮೇಲೆ ಚಂದ ಕೈ ಆಡಿಸಿ ಅದನ್ನು ಕುದಸ್ಬೇಕು ಅವ್ನ ಕೊತ್ತಂಬ್ರಿ ಹಾಕ್ಕೊಂಡು ಕುದಿಸ್ಬಿಡ್ಬೇಕ ಕುದಿಸ್ಕೂಳೆ ಏನಾಗತ್ತೆ ಆವಾಗ ಟೊಮೆಟೋ ಸಾರು ರೆಡಿ ಆಕೈತೆ ಆವಾಗ ಸೊ ನಾ ನಾನು ಹಿಂಗೆ ಮಾಡುದ್ರಿಂದ ನಾವು ನಾನು ಹಿಂಗೆ ರುಚಿ ರುಚಿ ಮಾಡೋದ್ರಿಂದ ನನ್ನ ಮಕ್ಳಿಗೆ ನಮ್ಮ ಮನೆನವ್ರಿಗಂತು ಸಿಕ್ಕಾಪಟ್ಟೆ ಅಂತು ಸಿಕ್ಕಾಪಟ್ಟೆ ಇಷ್ಟ ಆಕ್ತೈತೆ ನಮ್ಮ ನಾ ಮಾಡುದು ಅಡಿಗೆ ಅದ್ರಾಗ ನಾನು ಮಾಡುದು ಎಲ್ಲದಕ್ಕಿಂತ ಇಷ್ಟವಾಗುದಂದ್ರೆ ಅವ್ರಿಗೆ ಉಪ್ಪಿಟ್ಟು ಮತ್ತು ಹಿಂಗೆ ಮನಿಗೆ ಯಾರೂ ಗೆಸ್ಟ್ ಬಂದರು ಅಥವಾ ಇದು ಸಡನ್ನಾಗಿ ಬಂದರು ಅಥವಾ ಅವ್ರು ಬಂದು ಎಂಟು ಹತ್ತು ಮಂದಿನೂ ಬಂದರು ಅಂತ ಪಾ ಅಂದರೂ ನಾ ಒಟ್ಟು ಏನು ಅಡಗೆ ಮಾಡಕ್ಕ ನಾನೇನೂ ಹಿಂದೆ ಮುಂದೆ ನೋಡಾಂಗಿಲ್ಲ ಯಾಕಂದ್ರೆ ನನಗೆ ಸಣ್ಣಕಿದ್ದಾಗಿಂದೂನು ಅಡಿಗೆ ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ಇಂಟ್ರಸ್ಟ್ ನನಗೆ ನಮ್ಮ ಮಮ್ಮಿ ಯಾವಾಗ ಮಾಡ್ತಿದ್ದರೂ ನಮ್ಮ ಮಮ್ಮಿ ಹಿಂದೆನೇ ಇರ್ತಿದ್ನಿ ನಾ ಯಾವಾಗಲೂ ಅಡ್ಗೆ ಮಾಡ್ಕೊತಾ ಹೀಗೇನ ಸಣ್ಣಾಕೆ ಇದ್ದಾಗಿಂದನೂ ಭಾಳ ಇಷ್ಟ ನನಗೆ ಅಡಿಗೆ ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆವಾಗಿಂದ ಮಾಡ್ಕೊತಾ ಬಂದೆನಲ್ಲ ಹೀಗಾಗಿ ನನ್ಗೇನೂ ಯಾರು ಮಂದಿ ಯಾರು ಬಂದರೂ ಅಷ್ಟೇ ಎಷ್ಟು ಮಂದಿ ಬಂದರೂ ಆಯ್ತು ಯಾರು ಬಂದರೂ ಆಯ್ತು ಏನೂ ಟೆನ್ಶನ್ ಮಾಡ್ಕೊಳ್ಳಂಗಿಲ್ಲ ನಾನು ಆರಾಮ ಮಾಡ್ತೀನಿ ನಾನು ಅಡಿಗೆ ಆರಾಮ ಮಾಡ್ತೀನಿ ಇನ್ನು ಹೀಗ್ ಬಂತ್ವ ಯಾರೂ ಆಕಸ್ಮಾತ್ ಸಡನ್ನಾಗಿ ಬಂದರಪ್ಪ ಏನು ಮಾಡೋದು ಏನು ಮಾಡೋದು ಅಂತೇನೂ ಟೆನ್ಶನ್ ಇರಾಂಗ ಮಾಡ್ಕೊಳ್ಳಂಗಿಲ್ಲ ಏನ ಪಟ್ನೆ ಅವ್ರ ಕುಂದ್ರಿಸಿ ಮಾತಾಡ್ವಟ್ಟಿಗೆ ಫಸ್ಟಿಗೆ ಚಾ ಮಾಡ್ಕೊಡ್ತೀನಿ ಚಾ ಕುಡಿತಾರೆ ಚಾ ಆಗಿಂದ ಪಟ್ನೆ ಏನಿಲ್ಲ ಒಂದು ಕಡೆ ರವೆ ಹುರ್ಯಕ್ಕ ಇಟ್ಟು ಉಪ್ಪಿಟ್ಟು ರೆಡಿ ಮಾಡಿ ಕೊಟ್ಟೇಬಿಡ್ತೀನಿ ಅವ್ರಿಗೆ ಏನೂ ಟೆನ್ಶನೇ ಇರಂಗಿಲ್ಲ ಯಾಕಂದ್ರೆ ಉಪ್ಪಿಟ್ಟು ಅಂದ್ರೆ ನಾ ಮಾಡೋದಂದ್ರೆ ಅಷ್ಟು ಇಷ್ಟ ನನಗೆ ಮಾಡುವುದು ಮತ್ತು ನನಗೆ ತಿನ್ನಕ್ಕೂನು ಇಷ್ಟ ಮಾಡಕ್ಕೂನು ಇಷ್ಟ ಮತ್ತು ನಾನು ಅಷ್ಟು ಛಲೋನ ಮಾಡ್ತೀನಿ ನಾನು ಯಾಕಂದ್ರೆ ನನಗೆ ಗೊತ್ತೈತಿ ಎಲ್ಲರೂ ಹೇಳ್ಯಾರೆ ನೀ ಭಾಳ ಛಲೋ ಮಾಡ್ತಿ ಮತ್ತು ಬಂದವ್ರಿಗೂ ಅನಿಸೈತಿ ನಾನು ಉಪ್ಪಿಟ್ಟು ಭಾಳ ಛಲೋ ಮಾಡ್ತೀನಿ ಅಂತೇಳಿ ಸೊ ಹೀಗಾಗಿ ಇನ್ನು ಚಾ ಅಂತು ಎಲ್ಲರಿಗೂ ಗುರ್ತೈತಿ ಚಾ ಹೆಂಗೆ ಮಾಡುದು ಅಂತೇಳಿ ಫಸ್ಟಿಗೆ ಸ್ವಲ್ಪ ನೀರು ಕಾಯಕ್ಕೆ ಇಡುವುದು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಕ್ರೆ ಚಾ ಪುಡಿ ಹಾಕಿ ಸ್ವಲ್ಪ ಕುದ್ಸೋದು ಆಮೇಲೆ ಸ್ವಲ್ಪ ಹಸಿ ಶುಂಠಿ ಇದ್ರೂನು ಕುಟ್ಟಿ ಹಾಕಬೇಕು ಸ್ವಲ್ಪೊತ್ತರ ಕುದಿಸ್ಯಾಗಿಂದ ಅದಕ್ಕೆ ಹಾಲು ಹಾಕ್ಬೇಕು ಹಾಲು ಹಾಕಿ ಮತ್ತೊಂದು ಎರಡು ಮೂರು ನಿಮಿಷ ಚಂದ ಕುದಿಸ್ಬೇಕು ಆಮೇಲೆ ಸೋಸಿದ್ವಂದ್ರೆ ಚಾ ರೆಡಿ ಆಗಿಬಿಡ್ತೈತಿ